ಪ್ಲಾಸ್ಟಿಕ್ ಇತ್ತೀಚಿನ ದಿನದಲ್ಲಿ ಜಗತ್ತಿಗೆ ತಲೆನೋವಾಗಿರುವಂಥ ಒಂದು ವಸ್ತು ಅಂದರೆ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ಯಿಂದ ಸುಮಾರು ಡಿಸ್ಅಡ್ವಾಂಟೇಜ್ ಇದ್ದಾವೆ ಆದ್ರಿಂದ ಈ ಪ್ಲಾಸ್ಟಿಕ್ನ ಉಪಯೋಗ ಕಡಿಮೆ ಮಾಡಬೇಕು ಅದು ಪ್ರಮುಖವಾಗಿ ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಪ್ಲಾಸ್ಟಿಕ್ ಡಬ್ಬಗಳು ಇದರಿಂದ ಅಡುಗೆಮನೆ ಏನೋ ಚೆನ್ನಾಗಿ ಕಾಣುತ್ತೆ ಆದರೆ ಅದರಲ್ಲಿ ಫುಡ್ ಹಾಕಿದಾಗ ಇಲ್ಲ ಬಿಸಿ ಫುಡ್ ಹಾಕಿದರೆ ಯಾವುದೇ ರೀತಿ ತಣ್ಣಗಿರೋ ಫುಡ್ ಹಾಕಿದರೆ ಅದು ಪ್ಲಾಸ್ಟಿಕ್ ತನ್ನ ಸತ್ವವನ್ನು ಅದರೊಳಗಡೆ ಬಿಟ್ಟು ನಮ್ಮ ಆಹಾರವನ್ನು ಹದಗೆಡಿಸುತ್ತೆ ಮತ್ತೆ ನಮ್ಮ ಆರೋಗ್ಯವನ್ನು ಹದಗೆಡಿಸುತ್ತೆ ಇದರಿಂದ ಸುಮಾರು ಖಾಯಿಲೆಗಳು ಬರ್ತಾವೆ ಮತ್ತೆ ಈ ಪ್ಲಾಸ್ಟಿಕ್ನ ಎಲ್ಲಿ ಅಂದರೆ ಅಲ್ಲೇ ಬಿಸಾಡೋದರಿಂದ ಭೂ ಮಾಲಿನ್ಯ ಆಗುತ್ತೆ ಭೂ ಮಾಲಿನ್ಯ ಆದರೆ ಗೊತ್ತಲ್ಲ ನಿಮಗೆ ಎಲ್ಲನೂ ತುಂಬ ಕಷ್ಟ ಆಗುತ್ತೆ ಭೂಮಿ ಅವನತಿಗೆ ಕಾರಣ ಆಗುತ್ತೆ ಭೂಮಿಲಿ ಒಂದು ಬೆಳೆನೂ ಬೆಳೆಯಲ್ಲ ಬೆಳೆ ಬೆಳೀಲಿಲ್ಲ ಅಂದರೆ ನಮಗೆ ಆಹಾರ ಇರಲ್ಲ ಆದ್ರಿಂದ ಪ್ಲಾಸ್ಟಿಕ್ ಕಂಟೈನರ್ ಕಂಟೈನರ್ನ ಉಪಯೋಗ ಮಾಡಬೇಡಿ ಆದಷ್ಟು ಅವೈಡ್ ಮಾಡಿ ಪ್ಲಾಸ್ಟಿಕ್ ಕವರ್ಗಳ ಬದಲು ನಮ್ಮ ಇದು ಸೆಣಬು ಅಥವಾ ಪೇಪರ್ನ ಯೂಸ್ ಮಾಡಿದ್ರೆ ತುಂಬ ಪರಿಸರಕ್ಕೆ ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು